ಅಂಜನಾದ್ರಿ ಬೆಟ್ಟ ಚತುರ್ಮುಖ ಬಸದಿ ಗುರುಸಿಂಗ್ ಸಭಾ ಗುರುದ್ವಾರ ಐ ಎನ್ ಎಸ್ ಚಾಪಲ್ ಯುದ್ಧನೌಕೆ ವಸ್ತು ಸಂಗ್ರಹಾಲಯ ಜಾಮಿಯಾ ಮಸೀದಿ ಕೆ ಅರ್ ಮಾರುಕಟ್ಟೆ ಕಬ್ಬನ್ ಪಾರ್ಕ್ ಸದಾ ಜಲಪಾತಕ್ಕೆ ಚಾರಣ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಮಂಜೂಷಾ ವಸ್ತು ಸಂಗ್ರಹಾಲಯ ಧರ್ಮಸ್ಥಳ ಕಾಪು ಕಡಲ ತೀರ ಮತ್ತು ದೀಪಸ್ತಂಭ